ನಾವು ನಿಮ್ಮ ಹತ್ರ ತೊಗೊಂಡಿದ್ದು ಮೊದಲನೇ ಬಟ್ಟೆ ತುಂಬ ಚೆನ್ನಾಗಿತ್ತು ಆದರೆ ಎರಡನೇ ಸಾರಿ ತರಿಸ್ಕೊಂಡಿದ್ದು ಬೆಡ್ಶೀಟ್ ಅಂತ ತರಿಸಿಕೊಂಡ್ವಿ ಹೊದಿಕೆನ ಅದು ನಾವು ಹೇಳಿದ್ದಕ್ಕಿಂತ ಅಳತೆ ಕಡಿಮೆ ಇದೆ ಆಮೇಲೆ ಹಾಸಿಗೆಗೆ ಅದು ಸರಿಯೇ ಆಗ್ತಿಲ್ಲ ಸೈಡಲ್ಲೆಲ್ಲ ಎಲಾಸ್ಟಿಕ್ ಇರುತ್ತೆ ಅಂತ ಹೇಳಿದ್ದಿರಿ ಅದೂ ಕೂಡ ಇಲ್ಲ ಆದ್ದರಿಂದ ಅದು ಒಂದು ಸಾರಿ ಒಗೆದ ಕೂಡಲೇ ಬಣ್ಣ ಎಲ್ಲ ಹೋಗಿಬಿಟ್ಟಿದೆ ಹಳತು ಹಳತು ಹಳೇದಾದಂಗೆ ಆಗಿದೆ ಆಮೇಲೆ ಅದು ನಾವು ಹೇಳಿದ್ದು ಕಲರ್ ಕೂಡ ಕಳಿಸಿಲ್ಲ ನೀವು ಬಣ್ಣ ಆ ಕಲರು ಆ ಬಣ್ಣನ ಕಳಿಸಿಲ್ಲ ಆಮೇಲೆ ನಾವು ಹೇಳಿದ್ದ ನಾವು ಹೇಳಿದ್ದ ಥರದ್ದು ಬೆಡ್ಶೀಟೇ ಕ ಬೆಡ್ಶೀಟು ಹೊದಿಕೇನ ಕಳಿಸೇ ಇಲ್ಲ ನೀವು ಬೇರೆ ಯಾವುದೋ ಕಳ್ಸಿದ್ದೀರಾ ಅದರಿಂದ ನಮಗೆ ತುಂಬ ಬೇಜಾರಾಗಿದೆ ಈ ಥರ ಮಾಡಿದರೆ ನಾವು ನಿಮ್ಮ ಹತ್ರ ಇದು ಬಟ್ಟೆಗಳನ್ನ ತರ್ಸೋದೇ ಇಲ್ಲ ನಾವು ಇನ್ನು ಯಾರಿಗೂ ಹೇಳೋಕ್ಕೂ ಭಯ ಆಗುತ್ತೆ ಈ ಥರ ನೀವು ನಾವು ಹೇಳಿದ್ದು ಬಿಟ್ಟು ಬೇರೆದು ಕಳಿಸಿದ್ರೆ ಆಮೇಲೆ ಅದು ಒಂದೇ ಒಗೆತಕ್ಕೆ ಒಗ್ದಿದ್ದ ಕೂಡ್ಲೇ ಬಣ್ಣ ಹೋಗಿಬಿಟ್ಟಿದೆ ಆಮೇಲೆ ನಾವು ಹೇಳಿದ್ದ ಸೈಝ್ಗಿಂತ ಕಳಿಸಿರೋದೇ ಕಡಿಮೆ ಇದೆ ಅಳತೆ ಅದು ಒಗೆದ ಕೂಡಲೇ ಇನ್ನೂ ಕಡಿಮೆ ಆಗಿಬಿಟ್ಟಿದೆ ಅದರಿಂದ ನಮಗೆ ತುಂಬ ತುಂಬಾ ಬೇಜಾರಾಗಿದೆ ಆಮೇಲೆ ಬೆಲೆ ಕೂಡ ಜಾಸ್ತಿ ಅನ್ನಿಸ್ತು ನಾವು ನೀವು ಹೇಳಿದ್ದೇ ಒಂದು ಬೆಲೆ ಆದರೆ ನೀವು ಕಳಿಸುವಾಗ ಬಿಲ್ ಇದು ಪಾವತಿ ಮಾಡ್ಸ್ಕೊಂಡಿದ್ದ ಬೆಲೆಯೇ ಬೇರೆ ಅದರಿಂದ ನಮಗೆ ತುಂಬಾ ಬೇಜಾರಾಗಿದೆ ಈ ಥರ ಮಾಡಿದರೆ ಹೇಗೆ ನಾವು ಇನ್ನೊಂದು ಸಾರಿ ನಿಮ್ಮ ಹತ್ರ ತೊಗೊಳಕ್ಕೆ ಆಗುತ್ತೆ ಆದ್ದರಿಂದ ನಮಗೆ ಇಷ್ಟ ಆಗಿಲ್ಲ ನಿಮ್ಮ ಹತ್ತಿರ ಈ ಥರ ಮಾತ್ರ ಯಾರಿಗೂ ಇವರಿಗೆ ಬೇಜಾರು ಮಾಡಬೇಡಿ ಚೆನ್ನಾಗಿರಲ್ಲ ಆದ್ದರಿಂದ ನೀವು ಆದಷ್ಟು ಒಳ್ಳೆಯ ಬಟ್ಟೆಗಳನ್ನು ನಾವು ಇದು ಹೇಳಿದಾಗ ಒಳ್ಳೆಯ ಇದನ್ನು ಕಳಿಸಿ ಆಮೇಲೆ ನಾವು ಇದನ್ನ ನಾವು ಬೇಡ ಅಂತ ವಾಪಸ್ ಇದು ಮಾಡಿದ್ದರೂ ನೀವು ಅದಕ್ಕೆ ಏನೂ ಉತ್ತರನೇ ಕೊಟ್ಟಿಲ್ಲ ಅದು ಕಳ್ಸ್ಬೌದು ವಾಪಸ್ಸು ಅಂತ ಹೇಳಿದ್ದಿರಿ ಆದರೆ ತೊಗೊಂಡು ಹೋಗ್ಲಿಕ್ಕೆ ಯಾರೂ ಬಂದಿಲ್ಲ ಇದರಿಂದ ನಮಗೆ ಸುಮ್ಮನೆ ಹಣವೂ ಹಣವೂ ವ್ಯಥೆಯಾದಂಗೆ ಆಗುತ್ತೆ ನಾವು ಅನ್ಕೊಂಡಿದ್ದ ಥರನು ಸಿಗೋದಿಲ್ಲ ಆದ್ದರಿಂದ ನಮಗೆ ಭಾರಿ ಬೇಜಾರಾಗಿದೆ ಈ ಥರ ಇದು ಮಾಡಬೇಡಿ ಯಾರಿಗೂ ಇದನ್ನ ನಾವು ಹೇಳೋದು